ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಯಾವುವು ಅಂದರೆ ಜಿ ಎಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಿ ಜಿ ಎಸ್ ಡಾಲ್ಫಿನ್ ಗ್ರೂಪ್ ಆಫ್ ಎಜುಕೇಶನ್ ಆ್ಯಂಡ್ ಇನ್ಸ್ಟಿಟ್ಯೂಶನ್ ಜ್ಯೋತಿಬಾ ಫುಲೆ ಕಾನೂನು ಕಾಲೇಜು ಚಾಣಕ್ಯ ಪದವಿ ಪೂರ್ವ ಕಾಲೇಜು ಇಲ್ಲಿನ ತರಗತಿಗಳು ಕೌಶಲ್ಯ ತರಬೇತಿ ಬಹಳ ಉತ್ತಮವಾಗಿ ನಡೆಯುತ್ತಿದೆ ಅದಲ್ಲದೆ ಬೇರೆ ಶಿಕ್ಷಣ ಸಂಸ್ಥೆಗಳು ಉತ್ತಮವಾಗಿ ಕೌಶಲ್ಯ ತರಬೇತಿಯನ್ನು ಕೊಡುತ್ತಿವೆ ಜನರು ಬೇರೆ ತಾಲೂಕಿನಿಂದನೂ ಸಹ ಬಂದು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಇಲ್ಲಿ ಇಷ್ಟಪಡುವ ವಿಷಯಗಳು ಕೋರ್ಸ್ಗಳು ಅಂದರೆ ಇಂಜಿನಿಯರಿಂಗ್ ಆಗಿರಬಹುದು ಲಾ ಆಗಿರಬಹುದು ಮೆಡಿಕಲ್ ಹಾಗೂ ಇತರೆ ಇತರೆ ಬೇರೆ ಇತರೆ ಸಂಸ್ಥೆಗಳು ಇಲ್ಲಿವೆ